ಹಲೋ ರೆಸ್ಟೋರೆಂಟ್ ಅಲ್ವ ಹಾಂ ನಾನೊಂದು ಬಿರಿಯಾನಿ ಆರ್ಡರ್ ಮಾಡಿದ್ದೆ ಬೇಗ ಕಳ್ಸ್ಕೊಡಿ ಹಾಂ ಲಾಸ್ಟ್ ಟೈಮ್ ನೀವು ಕಳಿಸ್ಕೊಟ್ಟಾಗ ಅದೆಲ್ಲ ಫುಲ್ಲು ತಣ್ಣಗಾಗಿತ್ತು ಅದು ತಿನ್ನಲಿಕ್ಕೆ ಅದು ಅಷ್ಟೂ ಚೆಂದ ಇರಲಿಲ್ಲ ಹಾಗಾಗಿ ಈ ಸಲ ಪ್ಯಾಕರ್ ಕ್ಲೀನ್ ಆಗಿ ಮಾಡಬೇಕು ಅಲ್ಯುಮಿನಿಯಮ್ ಫಾಯಿಲಲ್ಲಿ ಕ್ಲೀನ್ ಪ್ಯಾಕ್ ಮಾಡಿ ಬಿಸಿ ಆರದಂತೆ ಮಾಡಿ ತರಬೇಕು ಸ್ವಲ್ಪ ಲೇಟ್ ಆದ್ರೂ ತೊಂದರೆ ಇಲ್ಲ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ತನ್ನಿ ಲಾಸ್ಟ್ ಟೈಮ್ ಮಾಡಿದಾಗೆ ತಂದು ಅದು ತಿನ್ನೋಕಾಗ್ದೆ ವಾಪಸ್ಸು ಬಿಸಾಕಿದ್ದೀವಿ ಹಾಗೆ ನನಗೆ ತುಂಬ ಲಾಸ್ ಆಗಿದೆ ಈ ಸಲಾ ಹಾಗೆ ಮಾಡಬೇಡಿ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ನೀಟ್ ಆಗಿ ಪ್ಯಾಕ್ ಮಾಡಿ ತನ್ನಿ ಆದಷ್ಟು ಬೇಗ ತರೋಕೆ ನೋಡಲಿ ಕಾಯ್ತಾಯಿರ್ತೀನಿ